ಹಾಂ ಹೇಳಿ ಹೌದಾ ಯಾವಾಗ್ಲಿಂದ ಹುಷಾರಿಲ್ಲ

ಪ್ಯಾರಾಸಿಟಮಾಲ್ ಮಾತ್ರೆ ತೊಗೊಳಿ ಬೆಳಿಗ್ಗೆ ಸಂಜೆ ಊಟ ಆದ ಮೇಲೆ ತೊಗೊಳ್ಳಿ ಹಾಗೇ ಬಿಸಿನೀರ್ನ ಜಾಸ್ತಿ ಬಳಸಿ ಬಿಸಿನೀರ್ನ ಕಾಯಿಸಿ ಆರ್ಸ್ಬಿಟ್ಟು ಕುಡೀರಿ ಅದರಿಂದನು ಕಡಿಮೆ ಆಗುತ್ತೆ ನಿಮ್ಗೆ ಏನಾದ್ರು ಕಡಿಮೆ ಆಗಲಿಲ್ಲ ಅಂದರೆ ಮತ್ತೆ ಕಾಲ್ ಮಾಡಿ

ಹೌದಾ ಕೆಮ್ಮು ಇರೋದ್ರಿಂದ ಮನೆಲ್ಲೆ ಬಿಸಿನೀರಿಗೆ ಒಂದು ಸ್ವಲ್ಪ ಅಮೃತಾಂಜನಾದ್ರು ವಿಕ್ಸ್ ಏನಾದ್ರು ಇದ್ದರೆ ಅದನ್ನು ಬಿಸ್ನೀರಿಗೆ ಹಾಕ್ಕೊಂಡ್ ಅದ್ರ ಹಬೆ ತೊಗೊಳಿ ಅದರಿಂದ ಸ್ವಲ್ಪ ಕಡಿಮೆ ಆಗುತ್ತೆ ನಿಮಗೆ ಅದರಿಂದ ಸ್ವಲ್ಪ ಕ್ಲಿಯರಾಗಿ ಸ್ವಲ್ಪ ಉಸ್ರಾಡಕ್ಕೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಹಾಂ ಪ್ಯಾರಾಸಿಟಮಲ್ ಮಾತ್ರೆ ತೊಗೊಳಿ ಅದರಿಂದ ನಿಮಗೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅದರಲ್ಲೂ ಕೆಮ್ಮು ಸ್ವಲ್ಪ ಕಡಿಮೆ ಆಗುತ್ತೆ ಬೆಳಿಗ್ಗೆ ಸಂಜೆ ಊಟ ಆದ ಮೇಲೆ ತೊಗೊಳಿ ಹಾಗೇ ಬಿಸಿ ಊಟ ತಿಂಡಿ ಮತ್ತು ಬಿಸಿನೀರ್ನ ಜಾಸ್ತಿ ಕುಡೀರಿ ಹಂಗೆ ಕುಡಿಯೋದ್ರಿಂದನೂ ಕಡಿಮೆ ಆಗುತ್ತೆ ಹಾಗೂ ಕಡಿಮೆ ಆಗಲಿಲ್ಲ ಅಂತ ಅಂದರೆ ಒಂದು ಸಲ ನಮ್ಮ ಆಸ್ಪಿಟಲ್ಗೆ ಬನ್ನಿ

ನಮ್ದು ಹಾಸನಲ್ಲಿರೋದು ಊಂ ಓಕೆ ಸರಿ